ಮುಂಚೆ ಎಲ್ಲರೂ ಕನ್ನಡದಲ್ಲಿ ಮಾತಾಡುತ್ತಿದ್ದರು ಈ ಈಗಿರುವ ಅಲ್ಲಿ ಕನ್ನಡ ಮಾತಾಡೋದೇ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಎಲ್ಲ ಇಂಗ್ಲೀಷು ಹಿಂದಿ ಮಾತಾಡ್ತಾರೆ ಮತ್ತು ಆ ಕನ್ನಡ ಕನ್ನಡ ಮಾತಾಡೋ ಜಾಗದಿಂದ ಬೇರೆ ಎಲ್ಲೋ ಬಂದಿದ್ದೀವಿ ಅನ್ನೋ ರೀತಿ ನಡ್ಕೊಳ್ತಾರೆ ಅದನ್ನು ಬಿಡಬೇಕು ಕಡ್ಡಾಯವಾಗಿ ಸ್ಕೂಲಿನಲ್ಲಿ ಆಗಲಿ ಎಲ್ಲ ಕಡೆ ಕಡ್ಡಾಯವಾಗಿ ಕನ್ನಡ ಮಾತಾಡೋದು ಬರೆಯುವುದು ಎರಡು ಇರಬೇಕು ಈಗಿನ ಕಾಲಮಾನ ಕನ್ನಡ ಮಾತಾಡೋದು ಈಸಿಯಾಗಿದೆ ಆದರೆ ಕನ್ನಡ ಬರೆಯುವುದು ಕಷ್ಟವಾಗಿರುತ್ತದೆ ಹೊತ್ತು ದೀರ್ಘ ಮಿಸ್ ಆಗುತ್ತೆ ಈಗ ನಾನು ಹೇಳ್ತೀನಿ ಕನ್ನಡದಲ್ಲಿ ಎಲ್ಲರಿಗೂ ಬರೆಯೋಕ್ಕೆ ಕೊಟ್ಟರೆ ನೂರಕ್ಕೆ ನೂರು ಜನನೂ ಪಾಸ್ ಆಗೋಲ್ಲ ಅದಕ್ಕೆಲ್ಲ ಹೊತ್ತು ದೀರ್ಘ ಎಲ್ಲ ನುಂಗಾಕಿಬಿಟ್ಟಿರ್ತಾರೆ ಆ ಥರ ಆಗದೇ ಇರೋ ರೀತಿ ನೋಡ್ಕೊಳ್ಬೇಕು ಕನ್ನಡ ಪ್ರತಿಯೊಬ್ಬರು ನೀಟಾಗಿ ಬರೆಯುವ ಹಾಗೆ ಮಾಡಲೇಬೇಕು ಭಾಷೆಯಲ್ಲಿ ತೊಂದರೆ ಇಲ್ಲ ಮಾತಾಡೋರಿಗೆ ತೊಂದರೆ ಇಲ್ಲ ಆದರೆ ಬರೆಯೋದ್ರಲ್ಲಿ ಒಂದು ಕನ್ನಡ ಭಾಷೆಯು ಒಂದಾಗಿದೆ ಬರೆಯೋದಕ್ಕೆ ಸುಮಾರು ಜನಕ್ಕೆ ಕನ್ನಡ ಬರೋದೇ ಇಲ್ಲ ಒತ್ತು ದೀರ್ಘ ಎಲ್ಲ ನುಂಗಾಕಿಬಿಟ್ಟಿರ್ತಾರೆ ರೈಟಿಂಗು ಕ್ಲೀನಾಗಿರೋಲ್ಲ ಅದರಲ್ಲಿ ನಾನು ಒಬ್ಬ ಅಂತಂದ್ರು ತಪ್ಪೇನಿಲ್ಲ ಆದರೆ ನಾನು ಹೇಳೋದೇನು ಅಂದರೆ ಇನ್ಮುಂದೆ ಆ ರೀತಿ ಆಗದೇ ಇರೋಂಗೆ ಎಲ್ಲ ಮಕ್ಕಳು ಕನ್ನಡ ಬರಿಬೇಕು ಕಡ್ಡಾಯವಾಗಿ ಬರೆಯೋ ರೀತಿ ಮಾಡಬೇಕು ಹೃದಯ ಕನ್ನಡದ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಳು ನೀಡಬೇಕು ಕನ್ನಡ ವನ್ನು ಒಂದು ಭಾಷೆ ಬರೀ ಭಾಷೆ ಅಲ್ಲ ಅದು ನಮ್ಮ ಒಂದು ಹೃದಯದ ಒಂದು ಭಾಗ ಅಂತ ತಿಳಿದು ಮಕ್ಕಳುಗಳಿಗೆ ಹೇಳ್ಕೊಡಬೇಕು ಈಗಿನ ದಿನಗಳಲ್ಲಿ ಯಾರು ಮಕ್ಕಳಿಗೆ ಏನು ಹೇಳ್ಕೊಡೋಲ್ಲ ಬರೀ ಇಂಗ್ಲೀಷ್ ಇಂಗ್ಲೀಷ್ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಮೊಬೈಲ್ ಕೊಟ್ಬಿಡ್ತಾರೆ ಹಾಕೊಟ್ಬಿಡ್ತಾರೆ ಅದ್ರಲ್ಲಿ ಇಂಗ್ಲೀಷ್ ನೋಡ್ಕೊಂಡು ಎಲ್ಲ ಇಂಗ್ಲೀಷ್ ಥರನೇ ಆಡ್ತಾರೆ ಕನ್ನಡಾನು ಸ್ವಲ್ಪ ಕಲಿಸ್ಬೇಕು ಮಕ್ಕಳುಗಳಿಗೆ ಪೇರೆಂಟ್ಸ್ ಈಗ ಅದೆಲ್ಲ ಮಾಡ್ತಾಯಿಲ್ಲ ಪೇರೆಂಟ್ಸು ಅವ್ರವ್ರು ಇದ್ರಲ್ಲಿ ಅವ್ರವ್ರು ಇರ್ತಾರೆ ಅವ್ರು ಕೆಲ್ಸಕ್ಕೆ ಹೋಗೋ ಇದರಲ್ಲಿ ಮಕ್ಕಳು ಬಗ್ಗೆ ಸರಿಯಾಗಿ ನೋಡ್ಕೊಳ್ಳೋಲ್ಲ ಬರೀ ಅವರಿಗೆ ಮೊಬೈಲ್ ಕೊಟ್ಬಿಟ್ಟು ಇಂಗ್ಲೀಷ್ ಅದು ಇದು ಹಾಕಿ ಕೂರಿಸ್ಬಿಟ್ಟು ರೈಮಿಂಗ್ಸ್ ಎಲ್ಲ ಕಲಿಸ್ಬಿಡ್ತಾರೆ ಮಕ್ಕಳು ರೈಮ್ಸ್ನ ನೋಡ್ಕೊಂಡು ಕಲಿತಾ ಥೂ ಕನ್ನಡನ ಯಾರು ಕಲಿಯೋಕೆ ಬಿಡ್ತಲೇ ಇಲ್ಲ ಆದ್ದರಿಂದ ಪೇರೆಂಟ್ಸುಗಳೂನು ಮಕ್ಕಳುಗಳಿಗೆ ಕನ್ನಡ ಮಾತಾಡೋ ರೀತಿ ಮಾಡಬೇಕು ಕನ್ನಡ ಬರೆಯೋ ರೀತಿ ಮಾಡಬೇಕು ಅಂದರೆ ಅವರಿಗೆ ಕನ್ನಡದಲ್ಲಿ ಬರುವಂಥ ರೈಮ್ಸ್ಗಳನ್ನು ಕೇಳಿಸ್ಬೇಕು ನೀವು ಬರೀ ಇಂಗ್ಲೀಷ್ ರೈಮ್ಸ್ ಹಾಕ್ಸಿ ಕೇಳಿಸಿ ಕೇಳಿಸಿ ಮಕ್ಕಳು ಕನ್ನಡನ ಮರೆತೆ ಬಿಟ್ಟಿರ್ತವೆ ತುಂಬ ರೇರು ಕನ್ನಡದ ಬಗ್ಗೆ ಆಸಕ್ತಿ ಇರೋರು ಮಕ್ಕಳುಗಳಿಗೆ ಕನ್ನಡ ಹೇಳ್ಕೊಡೋದು ತುಂಬ ರೇರು ಅದು ಮಾಯಾವಾಗಬಾರ್ದು ಶಾಶ್ವತವಾಗಿ ಉಳಿಬೇಕು ನೀವು ಇಂಗ್ಲೀಷ್ ಕಲ್ಸೋದ್ರ ಜೊತೆಗೆ ಕನ್ನಡ ರೈಮ್ಸ್ಗಳು ಥೂ ಸುಮಾರು ಇದ್ದಾವೆ ಅದನ್ನು ಮಕ್ಕಳುಗಳಿಗೆ ತೋರಿಸ್ಬೇಕು ಬೇರೆ ಭಾಷೆ ತೋರಿಸೋದ್ರಿಂದ ಮಕ್ಕಳುಗಳು ಬರೀ ಅದನ್ನೇ ಕಲಿತಾರೆ ಹೊರ್ತು ಕನ್ನಡ ಅನ್ನೋದು ದೂರ ಆಗುತ್ತೆ ಆ ಕನ್ನಡ ಅನ್ನೋ ಭಾಷೆ ನಮ್ಮಿಂದ ದೂರ ಆಗಬಾರ್ದು ಅಂದರೆ ನೀವು ಮತ್ತೊಮ್ಮೆ ಹೇಳ್ತೀನಿ ಆ ಕನ್ನಡ ಭಾಷೆನ ಕನ್ನಡ ರೈಮ್ಸ್ನೇ ಮಕ್ಕಳುಗಳಿಗೆ ನೋಡೋ ಹಂಗೆ ಹಾಕಿ ಕೊಡಿ